ಹೌದು ಒಂದು ನನ್ನ ಸುತ್ತಮುತ್ತಲಿರುವ ಹಾಗೂ ನಮ್ಮ ಅಕ್ಕ ಪಕ್ಕದಲ್ಲಿರುವ ಮಕ್ಕಳು ಹೆಚ್ಚಾಗಿ ಅಂದರೆ ಶಾಲೆಯಲ್ಲಿ ರಣ್ಣಿಂಗ್ ಸ್ಪರ್ಧೆಯಲ್ಲಿ ಮತ್ತು ಈ ರಿಲೇ ಅಂಥ ಅಥ್ವಾ ಖೋಖೋ ಇಂಥ ಒಂದು ಓಟದ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಬಾಗವಹಿಸುತ್ತಾರೆ ಇಂಥ ಒಂದು ಸ್ಪರ್ಧೆಯಲ್ಲಿ ಬಾಗವಹಿಸುರಿಂದ ನೋಡುಗರಿಗೂ ತುಂಬ ಖುಷಿ ಇರುತ್ತದೆ ಮತ್ತು ಆಟವಾಡುವ ವಿದ್ಯಾರ್ಥಿಗಳಿಗೂ ತುಂಬ ಹುಮ್ಮಸ್ಸಿರುತ್ತದೆ ರನ್ನಿಂಗ್ ಅಲ್ಲೀ ಒಬ್ಬರಿಗಿಂತ ಒಬ್ಬರು ಮುಂದೆ ಬರುವುದು ಮತ್ತು ಒಬ್ಬರ ಮೇಲೆ ಒಬ್ಬರು ಸ್ಪರ್ಧೆಯನ್ನ ಮಾಡಿ ಗೆಲ್ಲುವುದು ಇಂಥ ಒಂದಿಷ್ಟು ಸಂಗತಿಗಳು ತುಂಬ ಖುಷಿ ಕೊಡುತ್ತವೆ ಮತ್ತು ಈಗಿನ ಒಂದು ಮಕ್ಕಳಿಗೆ ಆರೋಗ್ಯವಂತವಾಗಿರಲು ರಣ್ಣಿಂಗ್ ತುಂಬ ಸಹಾಯ ಮಾಡುತ್ತದೆ ಹೇಗೆಂದರೆ ರನ್ನಿಂಗ್ ಮಾಡುವುದರಿಂದ ದೇಹದ ಒಂದು ಶಕ್ತಿ ಹೆಚ್ಚುತ್ತದೆ ದೇಹದಾರ್ಢ್ಯ ಓ ದೇಹದಾರ್ಢ್ಯವು ಬೆಳೆಯುತ್ತದೆ ಮತ್ತು ಒಂದು ಪಾಸಿಟಿವ್ ಅಂದರೆ ಒಂದು ಕ್ರೀಯಾಶೀಲಾತ್ಮಕವಾದ ಬೆಳವಣಿಗೆ ಹೆಚ್ಚು ಬೆಳೆಯುತ್ತದೆ ಆಂ ರಣ್ಣಿಂಗ್ ಮಾಡುನಿಂದ ಬೆವರಿನ ಒಂದು ಅಂಶವು ಕಡಿಮೆ ಅಂದರೆ ಬೆವರು ಹರಿದು ಮನುಷ್ಯನ ಅಂದರೆ ದೇಹದಲ್ಲಿರುವ ರೋಗ ರುಜಿನಗಳು ಎಲ್ಲವೂ ಕಡಿಮೆ ಆಗುತ್ತವೆ ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೇ ರನ್ನಿಂಗ್ ಮಾಡುವಲು ಮತ್ತು ಈ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಅವರು ಮುಂದೆ ದೊಡ್ಡರಾಗಿ ಯುವಕರಾಗುವರಗು ಅವ್ರಿಗೆ ರನ್ನಿಂಗ್ ಮಾಡುವುದನ್ನು ಕಲಿಸುವುದು ಮತ್ತು ರನ್ನಿಂಗನ್ನು ಒಂದು ನಾವು ಹವ್ಯಾಸದ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಯಾಕಂದ್ರೆ ರನ್ನಿಂಗ್ ರಣ್ಣಿಂಗ್ ಒಂದನ್ನು ಮಾಡುವುದರಿಂದ ಬೇರೆ ಯಾವುದೇ ಒಂದು ವ್ಯಾಯಾಮಗಳನ್ನು ಮಾಡೋದಾಗಲಿ ಅಥವಾ ಬೇರೆ ಯಾವುದೇ ಒಂದು ಯೋಗ ಅಭ್ಯಾಸಗಳನ್ನ ಮಾಡೋದಾಗಲಿ ಇಂಥ ಒಂದು ಕೆಲಸಗಳನ್ನು ಮಾಡದೇ ಇದ್ದರೂ ನಾವು ರಣ್ಣಿಂಗ್ ಒಂದನ್ನು ಮಾಡಿದರೆ ಸಾಕು ನಮಗೆ ಒಂದು ಶೇಕಡ ಐವತ್ತರಷ್ಟು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಮತ್ತು ರಣ್ಣಿಂಗ್ ಒಂದು ನಮ್ಮ ಒಂದು ಜೀವನದಲ್ಲಿ ಒಂದು ದೊಡ್ಡ ಬಹುಮುಖ್ಯವಾದ ಒಂದು ಸಾಧನವಾಗಿದೆ ಏಕೆಂದರೆ ನಮಗೆ ಒಂದು ಪಾಸಿಟಿವ್ ಪಾಸಿಟಿವ್ ಫೀಲಿಂಗ್ಸ್ ಬರಲು ಅಂದರೆ ಒಂದು ಕ್ರೀಯಾಶೀಲಾತ್ಮಕವಾದ ಭಾವನೆಗಳ ಬರಲು ಮತ್ತು ನಮ್ಮ ಅಂದು ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಬರದೆ ಒಳ್ಳೆ ವಿಚಾರಗಳು ಮರದು ಮತ್ತು ನಮ್ಮ ದೇಹದ ಬಗ್ಗೆ ನಮಗೆ ಆಸಕ್ತಿ ಹುಟ್ಟುವುದು ಇಂಥ ಒಂದಿಷ್ಟು ಕೆಲಸಗಳನ್ನು ನಮ್ಮಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ರಣ್ಣಿಂಗ್ ತುಂಬ ಒಂದು ಹೆಲ್ಪ್ ಆಗಿರುತ್ತದೆ ಮತ್ತು ತುಂಬ ಸಹಾಯವಾದ ಮಾಡುವಂಥ ಒಂದು ಒಂದು ಕಾರ್ಯವಾಗಿದೆ ಎಂದು ಹೇಳಬಹುದು